ನಾವು ಬೇಸ್ಗೆಗೆ ಹ್ಯಾಗೆ ಮಾಡ್ತೇವಂದ್ರೆ ಗಿಡಗಳಿಗೆ ಒಂದು ತುಂಬ ಚೆನ್ನಾಗಿ ನೋಡ್ಕೋತೇವೆಂದರೂ ಅವು ಬಿಸಿಲಿಗೆ ಒಣಗ್ತಾವಲ್ಲ ಅದ್ರ ಸಲುವಾಗಿ ನಾವು ಅದಕ್ಕೆ ಬಹಳ ಕೇರ್ ಮಾಡ್ತೇವೆ ನೀರು ಹಾಕ್ತೇವೆ ಟೈಮ್ ಟೈಮಿಗೆ ಮತ್ತು ಅವಕ್ಕೆ ನೀರಾವರಿ ಮಾಡ್ತೇವೆ ನೀರು ನೀರಾವರಿ ಮಾಡ್ತೇವೆ ಅದಕ್ಕೆ ನೀರು ಹೋಗ್ಲಾಕ ಹನಿ ಹನಿ ಹನಿ ನೀರು ಹೋಗ್ಲಾಕ ಮತ್ತು ಅವಕ್ಕೂ ತುಂಬನೇ ಕೇರಾಗ ಒಂದು ಮಗುವಿಗೆ ಯಾವ್ತರ ನೋಡ್ಕೊಂಡಿಲ್ಲ ಆ ಥರ ನಾವು ಬೆಸಿಗೇಲಿ ಅವಕ್ಕೆ ನೋಡ್ಕೋತೀವಿ ಮತ್ತೆ ಅವು ಎಲೆಯೆಲ್ಲ ಉದುರಿ ಹೋಗ್ತಾವೆ ಒಂದೊಂದು ಗಿಡಕ್ಕೆ ಒಂದೊಂದು ಗಿಡಕ್ಕೆ ಇಲ್ಲ ನಾವು ಮತ್ತೆ ಗಿಡ ಬೆಳೆಯೋದು ಗಿಡಗಳು ಹಚ್ಚಿದ್ದೆವು ಮತ್ತೆ ಹಣ್ಣುಗಳು ಹಣ್ಣಿನ ಗಿಡ ಹಚ್ಚಿದ್ದೆವು ಮತ್ತೆ ತರಕಾರಿ ಹಚ್ಚಿದ್ದೆವು ಮತ್ತೆ ಹೂವಿನ ಗಿಡಗಳ್ದೇನೆ ತರಕಾರಿಲ್ಲಿ ಏನೇನು ಬೇಕಾಗ್ತದೆ ನಮಗೆ ಅಂತಂದು ಅವೆಲ್ಲ ಹಚ್ಚಿದ್ದೆವು ತುಂಬನೇ ಚೆನ್ನಾಗಿ ಆಯ್ತವೆ ನಾವೆಲ್ಲ ಕೇರ್ ಮಾಡಿದ್ರೆ ಮತ್ತೆ ಗೊಬ್ಬರ ಹಾಕ್ತೇವೆ ಜೂನ್ ಜುಲೈದಲ್ಲಿ ತಿಂಗಳಲ್ಲಿ ಗೊಬ್ಬರ ಹಾಕ್ತೇವೆ ಅದಕ್ಕೆ ಏಕೆಂದ್ರೆ ಮಳೆಗಳು ಬರ್ತದಲ್ಲೇ ಜೂನ್ ಜುಲೈದಲ್ಲಿ ಮಳೆ ಮುಂಚೇನೇ ನಾವು ಅದಕ್ಕೆ ಗುಂಡಿ ಮಾಡಿ ಅದಕ್ಕೆಲ್ಲ ಕ್ಲೀನ್ ಮಾಡಿ ಗೊಬ್ಬರ ಹಾಕ್ತೇವೆ ಗ ಕುರಿ ಗೊಬ್ಬರ ಮತ್ತೆ ಹಿಂಡಿ ಎಲ್ಲ ನಾನು ಹಾಕಿ ಇಡ್ತೀವಿ ಮತ್ತೆ ಮಳೆಗಾಲ ಅಂತೂ ತುಂಬಾನೇ ಮಳಿ ಬರ್ತದ ಆವಾಗೂ ಗಿಡ ಅಂತೂ ತುಂಬ ಚೆನ್ನಾಗಾಗ್ತವೆ ಆವಾಗೆಲ್ಲ ಎಲ್ಲ ಗಾರ್ಡನ್ನಲ್ಲಿ ಕುಂ ಗಿಡಗಳೆಲ್ಲ ಕಟ್ ಮಾಡ್ತೀವಿ ಯಾವ್ಯಾವ ಗಿಡಗಳಂದ್ರೆ ಇವು ಗಿಡಗಳು ಹೆಚ್ಚಿನ ಎಲ್ಲ ಗಿಡಗಳು ಕಟ್ ಮಾಡಿ ಅವು ಸರಿಯಾಗಿ ನೀಟ್ ಮಾಡ್ತೇವೆ ಮತ್ತು ತರಕಾರಿ ಅಂತೂ ತುಂಬನೇ ಚೆನ್ನಾಗಿ ಮೆಂತಿ ಪಾಲಕ್ ಕುಂಬಳಕಾಯಿ ಇವೆಲ್ಲ ತುಂಬನೇ ಚೆನ್ನಾಗಾಗುತ್ತವೆ ಆವಾಗ ಮತ್ತೆ ಸರಿಯಾಗಿ ಬೆಳೀತಾ ಇರ್ತವೆ ಮತ್ತು ವಿಂಟ್ರ್ನಲ್ಲಂತೂ ಚಳಿಗಾಲ್ದಲ್ಲಂತೂ ಗಿಡಗಳು ಆವಾಗ ಎಲೆ ಉದುರೋಕೆ ಸ್ಟಾರ್ಟ್ ಮಾಡ್ತವೆ ತುಂಬ ಆವಾಗೋ ಚಿಗುರಾಗ್ತವೆ ಅದರಲ್ಲೂ ಡಿಸೆಂಬರಲ್ಲಂತೂ ತುಂಬ ತಿಂಗಳಲ್ಲಿ ಮೆಂತಿ ಪಾಲಕ್ ಮತ್ತೆ ಹಸಿ ಪಲ್ಯ ಹಸಿ ಕಾಳುಗಳು ಹ್ಯಾಂಗೆ ಬೆಳೆಸ್ತೀವಿ ಹೊಲದಲ್ಲಿ ಹ್ಯಾಂಗೆ ಬೆಳೆಸ್ತಾರಲ್ಲ ನಾವು ಮನೆಯಲ್ಲೇ ಗಾರ್ಡನ್ ಥರ ಮಾಡಿ ಅದರಲ್ಲಿ ಜಾಸ್ತಿ ಕಾಳುಗಳು ಇಷ್ಟ ನಮಗೆ ಅದ್ರ ಸಲುವಾಗಿ ಮನೆಯಲ್ಲಿ ನಾವು ಅಲ್ಲಿ ಎಲ್ಲ ಗಿಡದ ಪಲ್ಯಗಳು ಮಾಡ್ತೀವಿ ಮತ್ತೆ ತುಂಬ ಚೆಂದ ಹತ್ತುತ್ತವೆ ಕಾಯಿಗಳು ಅದನ್ನು ಗೊಬ್ಬರನ ಹಾಕ್ತೀವಿ ಮತ್ತು ಟೈಮ್ ಟೈಮಿಗೆ ನೀರು ಬಿಡುತ್ತೇವೆ ಮತ್ತೆ ವಿಂಟರಲ್ಲಿ ಮಳೆ ಇರಲ್ಲ ಚಳಿ ಮುಗಿಸಿ ಚಳಿಗಾಲದಲ್ಲಿ ಮಳೆ ಇರಲ್ಲಲ್ಲ ಅದರ ಸಲುವಾಗಿ ನಾವು ನೀರು ಬಿಡುತ್ತಾ ಇರುತ್ತೇವೆ ಅದಕ್ಕೆ ಚಿಗುರು ಹಸಿ ಮಂಜು ಬರ್ತದಲ್ಲಿ ಮಸ್ಕಿನಲ್ಲಿ ಸಲಗದಕ್ಕೆ ಚಿಗುರು ಬಿಡ್ತಾಯಿರ್ತದೆ ಹಳೆ ಎಲೆ ಉದುರುತ್ತಾ ಇರ್ತಾವವು ಉದುರಿದಾಗ ಅವು ಎಲೆಗಳು ನಾವು ಬಿಸಾಕೋದಿಲ್ಲ ಗುಂಡಿಯಲ್ಲಿ ಒಂದು ಗುಂಡಿ ಮಾಡಿದ್ದೀವಿ ಯಾವುದೇ ಊಟ ಮಾಡಿದ್ದಾಗಲಿ ಯಾವುದೇ ಮುಸುರೆಯಾಗಲಿ ಅದು ಗುಂಡಿಯಲ್ಲಿ ಮಾಡಿ ಗುಂಡ್ಯಾಗೆ ಹಾಕಿ ಮತ್ತೆ ಎಲೆಗಳನ್ನು ಗುಂಡ್ಯಾಗ ಹಾಕ್ತೀವಿ ಗುಂಡ್ಯಾಗ ಹಾಕಿದ್ದು ಗೊಬ್ಬರ ಮಾಡಿ ಮತ್ತೆ ನಾವು ಅದು ಬೇಸಿಗೆಯಲ್ಲಿ ಹಾಕ್ತೀವಿ ಗುಂಡಿ ಮಾಡಿ ಬೇಸ್ಗೆಗೆ ಒಂದು ಎಲ್ಲ ಹೇಗೆ ಹೊಲದಲ್ಲಿ ಹೊಲದಾಗೆಲ್ಲ ಗಿಡಗಳನ್ನು ಕೂಡ ಸಹ ಹಚ್ಚಿದ್ದೆವು ಅಲ್ಲಿ ಹೊಲದಾಗೆಲ್ಲ ಹಚ್ಚಿದ್ದೀವಿ ಅಲ್ಲುನೂ ಕೂಡ ತುಂಬ ಚೆನ್ನಾಗೈತೆ ಹೊಲದಲ್ಲೂನು ಆ ಥರ ಹೊಲದಲ್ಲಿ ಆ ತಥರ ಆಗ್ತದಲ್ಲ ಆ ಥರನೇ ನಾವು ಮನೆಯಲ್ಲಿನೂ ಮಾಡ್ತೀವಿ ಗಿಡಗಳಿಗೆ ತುಂಬನೇ ಪ್ರೀತಿಯಿಂದ ನೋಡ್ಕೋತೀವಿ ಗಿಡಗಳಿಎ ಮತ್ತೆ ಹೊಲದಲ್ಲಿ ಯಾವ ಸೀಸನ್ನಿಗೆ ಏನೇನು ಹಾಕಬೇಕು ಯಾವ ಸೀಸನ್ ಟೈಮಿನಾಗೆ ಏನೇನು ಮಾಡಬೇಕು ಅವಕ್ಕೆ ಹೇಗೆ ಕಟ್ ಮಾಡಬೇಕು ಅಂತಂದು ನಾವು ಹೊಲದಲ್ಲಿನೂ ಮತ್ತು ಮನೆಯಲ್ಲಿನೂ ತುಂಬ ಕ್ಲೀನಾಗಿ ಅವಕ್ಕೆ ನೋಡ್ಕೋತೀವಿ ಮತ್ತೆ ಎಲೆ ಉದುರೋದು ಕೆಳಗೆ ಬಿದ್ದಿದ್ದು ನಾವು ಬಿಸಾಕಿ ಬಿಡೋದಿಲ್ಲ ಅದಕ್ಕೊಂದು ಗುಂಡಿ ಮಾಡಿ ಸರಿಯಾಗಿ ಮಾಡಿ ಅದಕ್ಕೂ ಗೊಬ್ಬರ ಮಾಡಿ ಮತ್ತೆ ಗಿಡದಲ್ಲಿ ಎಲೆ ಉದರಿದ್ದೆಲ್ಲ ಗಿಡದ ತಳಗೆ ಹಾಕಿ ಅದನ್ನೇ ಗೊಬ್ಬರ ಮಾಡಿ ಮಾಡ್ಬಿಡ್ತೇವೆ ಮತ್ತು ಗುಂಡಿಯೆಲ್ಲ ಸರಿಯಾಗಿ ತೊಟ್ಟಿ ಥರ ಕಟ್ಟಿ ಮತ್ತು ಅದರಲ್ಲಿ ಸದಿ ಕಳೆದು ಅದಕ್ಕೆ ಹುಲ್ಲು ಬೆಳೆಯಲ್ದಾಗೆ ನೋಡಿಕೊಳ್ಳೋದು ಅದು ತರಕಾರಿಗಂತೂ ಬ್ಯಾಸ್ಗೆಯಲ್ಲಿ ತುಂಬನೇ ಕೇರ್ ಮಾಡ್ಬೇಕಾಯ್ತದ ಹಾಗಾಗಿ ನಾವು ವಿಂಟರ್ನಲ್ಲಿ ಸ್ವಲ್ಪ ಚೆಂದನೇ ನೋಡ್ಕೊತೀವಿ ಅವು ಚೆಂದನೇ ಅಂದ್ರೆ ಚಿಗುರು ಬಿಡೋ ಹೊತ್ತಿನಾಗೆ ಎಲ್ಲ ಕಾಯಿಪಲ್ಯ ನನಗೆ ತುಂಬನೇ ಇಷ್ಟ ಆಗ್ತವೆ ಎಲ್ಲರಿಗೂ ಅದ್ರ ಸಲುವಾಗಿ ಅದಕ್ಕೆಲ್ಲನೇ ಕೇರ್ ಮಾಡ್ತೀವಿ ಅದಕ್ಕೆ ಗಿಡಗಳಿಗೆ ತುಂಬನೇ ಗಿಡಗಳಿಗೆ ಕೇರ್ ಮಾಡ್ತೀವಿ ಮತ್ತೆ ಮನೆಯಲ್ಲಿನೂ ಸರಿ ಎಲ್ಲರಿಗೂ ಇಷ್ಟ ತರಕಾರಿ ಮನೆಯಲ್ಲಿ ಬೆಳೆಸೋದು ಹೊರಗೆ ಬೆಳಸಿದವೆಲ್ಲ ಔಷಧಿ ಹಾಕಿ ಬೆಳೆಸ್ತಾರೆ ಹಣ್ಣು ಸರ ಮತ್ತು ಮಾವಿನಕಾಯಿ ಮತ್ತೆ ಬೇರೆಬೇರೆ ಎಲ್ಲ ಹಣ್ಣು ಆದ್ರೂ ನಮ್ಮತ್ರ ಸಪೋಟ ಕಾಜು ಅವೆಲ್ಲ ಇದ್ದವು ಎಲ್ಲ ಬೇರೆ ಕಡೆ ಈಗ ಕೆಮಿಕಲ್ ಹಾಕಿ ಮಾರಾಟ ಮಾಡತಲ್ ಹೋಗಿದ್ದರೂ ನಾವು ಅಂಗಡಿಯಲ್ಲಿ ಹೋಗಿ ತೊಗೊಂಡಿದ್ರು ಅವು ರೋ ದುಡ್ಡನ್ನೂ ಕೊಡಬೇಕು ಮತ್ತು ಇದು ಮದ್ದು ಹಾಕಿ ಹಣ್ಣು ಮಾಡ್ತಾರವು ಅವು ಆರೋಗ್ಯಕ್ಕೂ ಸರಿಯಾಗಲ್ಲ ಕೆಮಿಕಲ್ ಹಾಕಿದ್ದು ಹಣ್ಣಿಂದು ತಿಂದ್ರೆ ಆರೋಗ್ಯಕ್ಕೆ ಸರಿ ಇಲ್ಲ ಅದ್ರ ಸಲುವಾಗಿ ನಾವು ಮನೆಯಲ್ಲೇ ಬೆಳೆಸಿ ಕಾಜೂ ಮಾವಿನಕಾಯಿ ಜಾಕು ಮತ್ತೆ ಸಪೋಟ ಮತ್ತೆ ನುಗ್ಗೇಕಾಯಿ ಇವೆಲ್ಲ ನಾವು ಮನೆಯಲ್ಲಿ ಮಾ ಗಿಡಗಳಿದ್ದವು ಅವುದ್ರಿಂದೇ ನಾವು ಮನೆಯಲ್ಲಿ ಯೂಸ್ ಮಾಡ್ತೇವೆ ಸ್ಪೆಷಲ್ ತರಕಾರಿ ಅಂತೂ ನಾವು ಭಾಳ ಚೆನ್ನಾಗಿ ಮಳೆಗಾಲದಲ್ಲಿ ಚೆಂದ ಆಗ್ತದ ಮತ್ತು ಅವು ತರಕಾರಿದು ತುಂಬನೇ ಚೆನ್ನಾಗಿ ಆಗ್ತದೆ ಅದು ನಾವು ತುಂಬನೇ ಬೆಳೆಸ್ತೀವಿ ಪಾಲಕ್ ತರಕಾರಿ ಎಲ್ಲ ಅದು ಇದು ಚಳಿಗಾಲ ತುಂಬನೇ ಸಹಾಯ ಮಾಡ್ತದೆ ನಮಗೆ ಬೇಸಿಗೆಯಲ್ಲೇ ತುಂಬನೇ ಕೇರ್ ಮಾಡ್ತೇವೆ ನಾವು ಎಲ್ಲ ಗಿಡಗಳಿಗೆ